ಹಲೋ ನೀವು ರೆಸ್ಟೋರೆಂಟವರಾ ಹಾಂ ನಮ್ಮ ನಾವು ಬೆಳಗಿನ ಉಪಹಾರಕ್ಕೋಸ್ಕರ ಆರ್ಡ್ರ್ ಮಾಡಬೇಕಿತ್ತು ನಿಮ್ಮ ರೆಸ್ಟೋರೆಂಟಿಂದ ನಾವು ಟೂರಿಸಂ ಅವರು ನಾವು ಬೇರೆ ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ರೆಸ್ಟೋರೆಂಟಲ್ಲಿ ಏನು ಫೇಮಸ್ಸು ಯಾವ್ಯಾವ ಇದು ಟಿಫನ್ಗಳಿವೆ ಹೇಳ್ತೀರಾ

ಹಾಂ ಮಸಾಲೆ ದೋಸೆ ಇಡ್ಲಿ ಹಾಂ ಆ ಥರ ಇಂಡಿಯನ್ ಫು ಇಂಡಿಯನು ಇದು ಟಿಫನ್ಸು ಇಂಡಿಯನ್ ಟಿಫನ್ಗಳು ನಿಮ್ಮ ರೆಸ್ಟೋರೆಂಟಲ್ಲಿ ಏನೇನು ಫೇಮಸ್ಸು

ಹಾಂ ಹೇಳಿ

ಹಾಂ ನಮಗೆ ನಾವು ಎರಡು ಪ್ಲೇಟು ಮಸಾಲೆ ದೋಸೆ ಆಡ್ರ್ ಮಾಡಬೇಕಿತ್ತು

ಅದ್ರ ಜೊತೆ ನೀವೇನು ಚಟ್ನಿ ಕೊಡ್ತೀರಾ ಸಾಗು ಕೊಡ್ತೀರಾ ಅಥ್ವಾ ಏನಾದರೂ ವೆರೈಟಿ ಆಫು ಇದನ್ನು ಏನಾದ್ರು ಇದೆಯಾ ಚಟ್ನಿ ಸಾಗು ಹಾಂ ಹಾಗಾದರೆ ನಮಗೆ ಪಾರ್ಸಲ್ಲೇ ಕೊಡಿ ಹಾಂ ಯಾವ ಥರ ಮಸಾಲೆ ದೋಸೆ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಆ ಥರ ಯಾವುದೂ ಇಲ್ಲವಾ ಬೇರೆ ಬೇರೆ ದೋಸೆ ಇಂಡ್ಯದಲ್ಲಿ ಯಾವ ಫುಡ್ಡು ಚೆನ್ನಾಗಿದೆ ಯಾವ ಫುಡ್ ಫೇಮಸ್ಸು ಇಂಡ್ಯದಲ್ಲಿ ಹಾಂ ಹಾಗಾದರೆ ನಮಿಗೆ ಮಸಾಲೆ ದೋಸೆನೇ ಆಡ್ರ್ ಮಾಡಿದ್ದೀವಿ ಆ ಮಸಾಲೆ ದೋಸೆನೇ ಕೊಡಿ

ಹಾಂ ಹಾಗಾದರೆ ನಮಗೂ ನಾವು ಎರಡು ಪ್ಲೇಟ್ ಮಸಾಲೆ ದೋಸೆ ಆಡ್ರ್ ಮಾಡಿದ್ದೀವಿ ತಂದು ಕೊಡಿ ನಮಗೆ ಹ್ಞೂ ಹೌದು ಪಾರ್ಸೆಲ್ ಕೊಡಿ ನಾನು ಅಡ್ರೆಸನ್ನ ನಿಮಗೆ ಕಳಿಸ್ತೀನಿ ಲೊಕೇಶನ್ನ ಕಳಿಸಿ ಅಲ್ಲಿಗೆ ಹಾಂ ಆಯ್ತು ಓಕೆ ಧನ್ಯವಾದಗಳು